ಒಂದು ಮೊಬೈಲ್ ಆ್ಯಂಡ್ ಸೆಟ್ಟನ್ನು ನಾನು ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಸೆಟ್ಟೂ ತುಂಬ ಏನು ಹ್ಯಾಂಡ್ ಸೆಟ್ಟು ತಗೊಂಡಿದ್ನೋ ಆ ಆ್ಯಂಡ್ ಸೆಟ್ಟೂ ತುಂಬ ಚೆನ್ನಾಗಿತ್ತು ಡಿಸೈನ್ ಎಲ್ಲ ತುಂಬ ಇಷ್ಟ ಆಯ್ತು ಆಮೇಲೆ ಸ್ಕ್ರೀನು ತುಂಬ ಒಳ್ಳೆ ನೋಡೋಕೆ ಒಳ್ಳೆ ಲುಕ್ ಇತ್ತು ಸ್ಕ್ರೀನು ಆಮೇಲೆ ಸ್ಕ್ರೀನಲ್ಲಿ ಪ್ರೆಂಟ್ ಕ್ಯಾಮ್ರ ಆ ಏನು ಮೊಡ್ಯೂಲ್ ಡಿಸೈನು ವೇರಿ ಗುಡ್ ಅದಾದ್ಮೇಲೆ ಕ್ಯಾಮ್ರ ಬ್ಯಾಕ್ ಕ್ಯಾಮ್ರನೂ ಅಷ್ಟೆ ಆ ಪೊಸಿಷನ್ನು ಅವ್ರ ಕ್ಯಾಮ್ರಾ ಇಟ್ಟಿದ್ದ ಪೊಸಿಷನ್ನು ತುಂಬ ಚೆನ್ನಾಗಿತ್ತು ಆಮೇಲೆ ಬ್ಯಾಕ್ ಮೊಬೈಲಿಂದು ಬ್ಯಾಕ್ ಕವ್ ಕಲ್ಲರು ಬ್ಯಾಕ್ ಅದು ಕಲ್ಲರು ಅದೆಲ್ಲ ಸೂಪರ್ ಇತ್ತು ಅದಾದ್ಮೇಲೆ ವರ್ಕ್ ಮಾಡೋಕು ತುಂಬ ಈಝಿ ಸ್ಮೂತ್ ವರ್ಕ್ ಫಾಸ್ಟಾಗಿ ಎಲ್ಲ ಆ್ಯಪ್ಗಳು ಚೇಂಜ್ ಆಗುತ್ತೆ ಆಮೇಲೆ ರ್ಯಾಮು ತುಂಬ ಚೆನ್ನಾಗಿದೆ ರ್ಯಾಮ್ ತುಂಬ ಚೆನ್ನಾಗಿದ್ದಕ್ಕೆ ವರ್ಕ್ ಮಾಡೋಕ್ಕೂ ತುಂಬ ಫಾಸ್ಟ್ ವರ್ಕ್ ಆಗುತ್ತೆ ಒಂದು ಆ್ಯಪ್ನಿಂದ ಇನ್ನೊಂದು ಆ್ಯಪಿಗೆ ಎಲ್ಲ ಕೆಲವು ಸರ್ಚ್ ಮಾಡ್ಬೇಕಾದ್ರೆ ಕೆಲವೊಂದೆಲ್ಲ ತುಂಬ ಫಾಸ್ಟಾಗೆ ವರ್ ವರ್ಕ್ ಆಗುತ್ತೆ ಇನ್ಬಿಲ್ಟ್ ಮೆಮೊರಿಯೂ ತುಂಬ ಇದ್ದಿದ್ದಕ್ಕೆ ಸ್ಟೋರೇಜ್ ಸ್ ಸ್ಪೇಸ್ ಜಾಸ್ತಿ ಇದೆ ಆ ಸ್ಟೋರೇಜ್ ಪೇಸ್ ಜಾಸ್ತಿ ಇದ್ದಿದ್ದಕ್ಕೆ ಅದರಿಂದ ನಮ್ಗೆ ಅಡ್ವಾಂಟೇಜು ಈಗ ಈಗ ನಮ್ಮದು ಅಪ್ಡೇಟೆಲ್ಲ ಬಂದಾಗ ಆ್ಯಪ್ ಅಪ್ಡೇಟ್ ಬಂದಾಗ ಅದನ್ನು ಸ್ಪೇಸ್ ತುಂಬ ಬೇಕಾಗುತ್ತೆ ಯಾವ್ದಕ್ಕೂ ಮತ್ತೆ ನಮ್ದು ಕೆಲವೆಲ್ಲ ಫೋಟೋಸು ವೀಡಿಯೋಸು ಸ್ಟೋರೇಜಿಗೆಲ್ಲ ಅನುಕೂಲ ಆಗುತ್ತೆ ಆಮೇಲೆ ಬ್ಯಾಟ್ರಿನು ಒಳ್ಳೆಯ ಪಿಕಪ್ ಇದೆ ಆಮೇಲೆ ನಾನು ಏನು ಆ ಪ್ರಾಪ್ಟ್ ಬಗ್ಗೆ ತಿಂಕ್ ಮಾಡಿದ್ದೆನೋ ಅದು ಅದೇ ಥರನೇ ಆ ಪ್ರಾಪ್ಟು ಸಿಕ್ಕಿದೆ ಆಮೇಲೆ ಆ ಡಿಸೈನಿಂದು ಮೊಬೈಲಿಂದು ಫ್ರೆಂಟು ಆ್ಯಂಡ್ ಸೆಟ್ ಡಿಸೈನೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಸ್ಕ್ರೀನ್ ಅಂತೂ ಸೂಪರು ಫ್ರೆಂಟ್ ಕ್ಯಾಮ್ರ ಆಗಲಿ ಬ್ಯಾಕ್ ಕ್ಯಾಮ್ರ ಆ ಆ ಡಿಸೈನ್ ಮಾಡಿದೆ ಆ ಸಟ್ಟಿಗೆ ಡಿಸೈನ್ ಮಾಡಿದ್ದು ಪ್ಲೇಸಸ್ಸು ತುಂಬನೇ ಇಷ್ಟ ಆಯಿತು ಆಮೇಲೆ ಚಾರ್ಜರು ತುಂಬ ಚೆನ್ನಾಗಿದೆ ಆಮೇಲೆ ಆ ಈ ಒಂದು ಕ್ಯಾರಿ ಮಾಡೋಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ ತುಂಬ ದೊಡ್ಡದು ಅಲ್ಲ ತುಂಬ ಸಣ್ಣದೂ ಅಲ್ಲ ಮಿಡಿಯಮ್ ಸೈಝೆ ಇದೆ ಅದನ್ನು ಕ್ಯಾರಿ ಮಾಡೋಕ್ಕು ಅನುಕೂಲ ಆಗಿ ಅನುಕೂಲ ಆಗುತ್ತೆ ಒಟ್ಟು ಟೋಟಲಿ ಹೇಳ್ಬೇಕಂದ್ರೆ ಆ ಮೊಬೈಲ್ ಬಗ್ಗೆ ತುಂಬ ಖುಷಿ ಆಯಿತು ಆ ಪ್ರಾಡಕ್ಟು ನಮಗೆ ತ ಸಿಕ್ಕಿದ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅದನ್ನು ಯೂಸ್ ಮಾಡೋಕ್ಕೂ ತುಂಬ ಖುಷಿ ಆಗ್ತಿದೆ ಸ್ಮೂತ್ ಯೂಝಿಂಗ ಆಮೇಲೆ ಕ್ಯಾಮ್ರನು ಅಷ್ಟೆ ನಾವು ಫೋಟೋ ಕ್ಲಿಕ್ ಮಾಡಿದಾಗ ಆ ಕ್ಲಿಯರಿಟಿ ಫೋಟೋ ಕ್ಲಿಯರಿಟಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋ ಫೋಟೋಸೆಲ್ಲ ಫೋಟೋಸ್ ಆಗ್ಲಿ ವೀಡಿಯೋಸ್ ಆಗಲಿ ಕ್ಲಿಯರಿಟಿ ಕ್ಯಾಮ್ರ ಕ್ಲಿಯರಿಟಿ ತುಂಬ ಚೆನ್ನಾಗಿ ಇದು ಮಾಡಿದೆ ಸಟ್ ಮಾಡಿ ಡಿಸೈನ್ ಮಾಡಿ ಆ ಕ್ಯಾಮ್ರದ್ದೂ ಕ್ಲಿಯರಿಟಿ ಪಿಚ್ಚರ್ಸು ತುಂಬ ಚೆನ್ನಾಗಿ ಬರುತ್ತೆ ಪಿಚ್ಚರ್ಸ್ ಎಲ್ಲ ನಿಮಗೆ ಈ ಕೆಲವೊಂದೆಲ್ಲ ನಮ್ಮದೂ ಫಂಕ್ಷನ್ ಆಗಲಿ ಕೆಲವೊಂದೆಲ್ಲ ಈವೆಂಟಿಂದು ಆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ನಿಮಗೆ ಆ ಮೆಮೊರಿಯನ್ನು ನಮಗೆ ಯಾವಾಗ್ಲೂ ಉಳ್ಸುತ್ತೆ ಆ ಟೈಮಲ್ಲಿ ಆಗಿದ್ದ ಫಂಕ್ಷನ್ನು ನಮಗೆ ಅಲ್ಲಿಂದ ಮೆಮೊರಿಯೋ ಮೆಮೊರಿಗಳು ಬೇಕೆಂದ್ರೆ ಆ ಫೋಟೋಸ್ ಮತ್ತು ಕ್ಯಾಮ್ರದಿಂದಲೇ ಆ ಫೋಟೋಸ್ ಮತ್ತೆ ವೀಡಿಯೋಸ್ಯಿಂದಲೇ ನಮ್ಗೆ ಅದನ್ನು ಅನುಕೂಲ ಆಗುತ್ತೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಏನು ಕ್ಲಿಯರಿಟಿ ತುಂಬ ಖುಷಿ ಆಗತ್ತೆ